ಹಲೋ ಹಲೋ ಹಲೋ ಹೇಳಿ ಸರ್ ಯಾರು ನೀವು ಹಾಂ ಗೋವಿಂದನವರೆ ಆಂ ಹೌದು ಇದೆ ಹೇಳಿ ಆಂ ಹಾಂ ಆಂ ಆಂ ಆಂ ಆಂ ಎರಡು ರೂಮು ಒಂದು ಆಲು ಒಂದು ಪೂಜೆ ಮಾ ಮನೆ ಇದು ಅಡಿಗೆ ಮನೆ ಎಲ್ಲ ಇದೆ ಒಂದು ನೂರು ನೂರಾ ಹತ್ತು ಸ್ಕ್ವೇರ್ ಬರ್ತದೆ ಎಲ್ಲ ಎರಡು ಆಂ ನೀರಿನ ಸೌಕರ್ಯನೂ ಚೆನ್ನಾಗಿದೆ ನೀರು ಬೋರ್ವೆಲ್ಲೂ ಇದೆ ಮತ್ತು ಕಾವೇರಿ ವಾಟ್ರು ಇದೆ ಸಬ್ಬು ಎಲ್ಲ ಇದೆ ಆಂ ಬಾಡ್ಗೆ ಹತ್ತು ಸಾವಿರ ರೂಪಾಯಿ ಹೇಳ್ತೀನಿ ಅಡ್ವಾನ್ಸೂ ಅಡ್ವಾನ್ಸು ಒಂದು ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಎಷ್ಟು ಸಾಧ್ಯವಾದ್ರೆ ಅಷ್ಟು ಕೊಡಲಿ ಹಾಂ ಆಯಿತು ಬನ್ನಿ ನೋಡೋಣ ಹಾಂ ಏ ನಾಳೆ ನೀವು ಫೋನ್ ಮಾಡ್ಬಿಟ್ಟು ಬನ್ನಿ ನನಗೆ ಸಾಯಿಬಾಬನ ದೇವ್ಸ್ಥಾನ್ದ ಹತ್ತಿರ ಬನ್ನಿ ಹಾಂ ಆ ಹಾಕ್ಸ್ಕೊಡ್ತೀನಿ ಆಯ್ತು ಹಾಂ ಆಂ ಆಯ್ತು ಆಯ್ತು ಹಾಗೇ ಮಾಡಿ ನೀವು ನೀವು ಎಷ್ಟು ಜನ ಇದ್ದೀರಾ ಆಯ್ತು ಆಯಿತು ಬನ್ನಿ ನಾಳೆ ಬನ್ನಿ ಬರುವಾಗ ಒಂದು ಸರ್ತಿ ಫೋನ್ ಮಾಡ್ಬಿಟ್ ಬನ್ನಿ ಹಾಂ ಆಯಿತು ಆಯ್ತು ಆಯ್ತು ಇಲ್ದಿರೆ ಬೇಡ ಸುಮ್ಮನೆ ಯಾಕೆ ಅದು ಅಗ್ರಿಮೆಂಟು ಲೆವೆನ್ ಮಂತ್ಸು ಅಗ್ರಿಮೆಂಟು ಲೆವನ್ ಮಂತ್ಸು ಅಗ್ರಿಮೆಂಟ್ ಆದ ಮೇಲೆ ಅಕಸ್ಮಾತ್ ಖಾಲಿ ಮಾಡದೇ ಇದ್ದರೆ ಐದು ಪರ್ಸೆಂಟು ಬಾಡಿಗೆ ಮೇಲೆ ಜಾಸ್ತಿ ಕೊಡ್ಬೇಕಾಗ್ತದ್ ಆಂ ಐದು ಐದು ಪರ್ಸೆಂಟ್ ಕೋ ಮಾಮೂಲಿ ಎಲ್ಲ ಕಡೆ ವಿಚಾರ್ಸ್ಕೊಳ್ಳಿ ನೀವು ಬಾಡ್ ಬಾಡಿಗೆ ಮೇಲೆ ಆಂ ನೀವು ಕಟ್ಟಿಲ್ಲ ಅಂದರೆ ಆಂ ಆಯ್ತು ಆಯಿತು ತ್ಯಾಂಕ್ ಯು